ಉನ್ನತ ಶಿಕ್ಷಣ ಮತ್ತು ಕಾಲೇಜುಗಳಿಗಾಗಿ ವಿದ್ಯಾರ್ಥಿಗಳು ನಗರ ಪ್ರದೇಶಗಳಿಗೆ ಹೋಗಲು ಇಚ್ಛಿಸುತ್ತಾರೆ ಅವರು ಕೆಲವೊಂದು ವಿದ್ಯಾರ್ಥಿಗಳು ಕಲಾ ವಿಭಾಗಕ್ಕೆ ಮತ್ತು ಹೆಚ್ಚಾಗಿ ಏನಪ್ಪಾಂದ್ರಿಲ್ಲಿ ವಿಜ್ಞಾನಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾಯಿದ್ದಾರೆ ಮತ್ತು ಅದ್ರ ಜೊತೆಗೆ ವೃತ್ತಿಪರ ಕೋರ್ಸ್ಗಳು ನರ್ಸಿಂಗ್ ಕೋರ್ಸ್ಗಳು ಮತ್ತು ಹಗ್ರಿಕಲ್ಚರ್ ಇಂಪಾರ್ಟೆಂಟ್ ಮೆಡಿಕಲ್ ಮತ್ತು ಬಿ ಎಡ್ಗೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಆಸಕ್ತಿಯನ್ನು ಆದ್ಯತೆಯನ್ನು ಸಹ ತೋರಿಸುತ್ತಾರೆ ಈ ಆದ್ಯತೆಯನ್ನು ತೋರಿಸ್ತಕ್ಕಂಥ ಈ ಎಲ್ಲ ಕ್ಷೇತ್ರಗಳ ವಿದ್ಯಾರ್ಥಿಗಳು ಸಹ ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಉನ್ನತ ಶಿಕ್ಷಣಕ್ಕೆ ಹೆಚ್ಚಾಗಿ ಈ ಯಾವ ವತ್ತಿಪರ ಕ್ಷೇತ್ರಗಳು ಹೆಚ್ಚು ಆದ್ಯತೆ ಕೊಡ್ತಾಯಿದ್ದಾವೆ ಎಂಬುದನ್ನು ನಾವು ಏನಪ್ಪಾಂದ್ರಿಲ್ಲಿ ತಿಳ್ಕೊಂಡು ಅವರು ಹೆಚ್ಚಾಗಿ ನರ್ಸಿಂಗ್ ಕೋರ್ಸ್ಗಳಿಗೂ ಸಹ ಮುಂದಿನ ಜೀವನಕ್ಕೆ ಹೆಚ್ಚಾಗಿ